ನಮ್ಮ ಭಾರತದಲ್ಲಿ ವಿಜ್ಞಾನಿಗಳು ತುಂಬ ಜನರಿದ್ದಾರೆ ಅವರ ಸಾಧನೆಗಳು ಅತ್ಯಮೂಲ್ಯವಾದುದು ಅದು ದೇಶಕ್ಕೆ ತುಂಬ ರೀತಿಯಲ್ಲಿ ಉಪಯೋಗವಾಗಿದೆ ಅವುಗಳಲ್ಲಿ ಕೆವ್ಯಾನ್ ಕೆಲವರು ಸಿ ವಿ ಸರ್ ಸಿ ವಿ ರಾಮನ್ ಹೋಮಿ ಜೆ ಬಾಬಾ ಅಬ್ದುಲ್ ಜೆ ಕಲಾಮ್ ಕಸ್ತೂರಿ ರಂಗನ್ ಈ ರೀತಿ ಕೆಲವರಿದ್ದಾರೆ ನನ್ನ ನೆಚ್ಚಿನ ವಿಜ್ಞಾನಿಗಳು ಸಿ ವಿ ರಾಮನ್ ಮತ್ತು ಅಬ್ದುಲ್ ಕಲಾಮ್ ಸರ್ ಏಕೆಂದರೆ ಇವ ಇವರಿಂದ ದೇಶಕ್ಕೆ ನಾಡಿಗೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜನರಿಗೆ ತುಂಬ ವಿವಿಧ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಜ್ಞಾನವನ್ನು ಹಂಚಿದ್ದಾರೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅವರ ನೆಚ್ಚಿನ ಹೆಸರಿನಲ್ಲಿ ಬರುವ ನೆಚ್ಚಿನ ಪಾಠಗಳು ಅವರ ಸಾಧನೆಗಳನ್ನು ಓದಿ ನಮ್ಮ ಶಾಲಾ ಕಾಲೇಜುಗಳಲ್ಲಿರೋ ಮಕ್ಕಳು ಇನ್ನೂ ಸ್ಪೂರ್ತಿದಾಯಕವಾಗಿ ಬದುಕಲು ಅಥ್ವ ಒಂದು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಒಂದು ವಿಚಾರಧಾರೆಯನ್ನ ಅಥ್ವ ಮುಂದೆ ಒಂದು ಗೋಲನ್ನು ನಿರೂಪಿಸಿಕೊಳ್ಳಲು ಅವರು ಅವರು ಬರೆದಿರುವಂಥ ಪುಸ್ತಕಗಳು ಅವರ ಹಿನ್ನಲೆ ಇಂದ ಬಂದಂಥ ಸಾಧನೆಗಳನ್ನು ಓದಿದರೆ ನಮ್ಮ ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಸ್ಪೂರ್ತಿದಾಯಕವಾಗಿರುತ್ತದೆ